ನಮ್ಮ ಮಗನ ನನ್ನ ಮಗನ ಬರ್ತಡೇ ದಿವಸ ಅಡುಗೆ ಆಚೆ ಕಡೆಯಿಂದ ತರಿಸೋಣ ಅಂದರೂ ನಾನು ಬೇಡ ಮನೇಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆಮೇಲೆ ಅದು ಇದು ಐಟಮ್ಸ್ ಎಲ್ಲ ಮನೆಗೆ ತಗೊಂಡ್ಬಂದು ರೆಡಿ ಮಾಡಿದೆ ಅದ್ರಾಗ ಒಂಚೂರು ಉಪ್ಪು ಖಾರ ಸ್ವಲ್ಪ ಕಡಿಮೆ ಆಗೋಯ್ತು ಚೆನ್ನಾಗಿ ಕಾಣತ್ತೆ ಚೆನ್ನಾಗಿ ಬರಲಿಲ್ಲ ಫಸ್ಟ್ ಫಸ್ಟ್ ಟೈಮ್ ಅಲ್ವಾ ಕಲಿಯೋದು ನಾವು ಈ ಥರ ಆಗುತ್ತೆ ಅಂದ್ಕೊಂಡು ನಾನು ತಿಳ್ಕೊಂಡಿದ್ದೆ ಆಮೇಲೆ ತಿಂದವ್ರು ಸ್ವಲ್ಪ ಏನಪ್ಪಾ ಹಿಂಗೈತೆ ಅಡುಗೆ ಮಾಡೋಕೆ ಬಂದಿಲ್ಲ ಆಚೆ ಕಡೆ ಹೇಳ್ಬೋದಾಗಿತ್ತಲ್ಲ ಅಂತ ಒಂಥರ ಮನ್ಸಿಗೆ ಬೇಜಾರಾಯಿತು ಮತ್ತೆ ನಾನು ಆಯಿತು ನೆಕ್ಸ್ಟ್ ಟೈಮ್ ಕ್ಲೀನಾಗಿ ಚೆಂದಾಗಿ ಒಳ್ಳೆ ಟೇಸ್ಟ್ ಕೊಡ್ತೀನಿ ತಯಾರಿ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದೆ ಮತ್ತೆ ಕೇಸರಿ ಬಾತ್ ಒನ್ ಟೈಮ್ ಮಾಡೋಕೆ ಹೋದೆ ಆ ಕೇಸರಿ ಬಾತ್ನೂ ಸರಿಯಾಗಿ ಬರಲಿಲ್ಲ ರವೆ ತುಂಬ ಚೆನ್ನಾಗಿ ಹುರ್ಕೊಂಡು ಬ್ಲ್ಯಾಕ್ ತಿರುಗಿ ಬಿಟ್ಟಿತ್ತು ಮತ್ತೆ ತುಪ್ಪನೇ ಹಾಕಿದೆ ಕೇಸರಿ ಬಾತ್ ಮಾಡ್ಬಿಟ್ಟಿದ್ದೆ ಅದನ್ನು ಅಷ್ಟೇ ಚೆನ್ನಾಗಿಲ್ಲ ಅಂದರೂ ತುಂಬ ಬೇಜಾರಾಯಿತು ಮನಸ್ಸಿಗೆ ಯಾಕಪ್ಪ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ನಾನ್ನು ಚೆನ್ನಾಗಿ ಮಾಡ್ತಾಯಿಲ್ವಲ್ಲ ಅಂಥೇಳಿ ಅಂತ ನನ್ನ ಮನ್ಸಿಗೆ ನಾನೇ ಇದು ಮಾಡಿಕೊಂಡೆ ಆಮೇಲೆ ಮತ್ತೆ ನಾನು ದಿವ್ಸ ನನ್ನ ಮಗಳು ಅಮ್ಮ ನಾನು ಆಮ್ಲೆಟ್ ಹಾಕ್ತೀನಮ್ಮ ನನ್ಗೆ ಆಮ್ಲೆಟ್ ಹಾಕೋಕೆ ಬರುತ್ತೆ ನಾನು ಹಾಕ್ತೀನಿ ಅಂತಂದಳು ಮತ್ತೆ ನಾನು ನನ್ನ ಮಗ್ಳಿಗೆ ಇಲ್ಲಪ್ಪ ನೀನಿನ್ನು ಕಲಿಬೇಕು ಇಲ್ಲ ನಾನು ಕಲ್ತಿದ್ದೀನಿ ನಾನು ಮಾಡೇ ಮಾಡ್ತೀನಿ ಅಂತ ನನ್ನ ಮಗಳಂದಳು ಸರಿ ನೀನು ಕಲ್ತಿದ್ದರೆ ನೀನು ಮಾಡು ಅಂಥೇಳಿ ಕಳಿಸ್ದೆ ಅವಳು ಅಷ್ಟೇ ಪಾಪ ಅವ್ಳಿಗೆ ಏನು ಹಚ್ಕೊಂಡು ಏನು ಮಾಡಬೇಕು ಅಂತನೇ ಗೊತ್ತಿರ್ಲಿಲ್ಲ ಆದ್ರೆ ಭೀ ರೀ ಆಮ್ಲೆಟ್ ಮೊಟ್ಟೆನ ಮಾತ್ರ ಒಡೆದ್ಬಿಟ್ಟು ಹೆಂಚು ಮೇಲೆ ಹಾಕ್ಬಿಟ್ಟಿದ್ದಾಳೆ ಉಪ್ಪು ಇಲ್ಲ ಖಾರ ಇಲ್ಲ ಏನು ಹಾಕಲಿಲ್ಲ ಆಮೇಲೆ ಚೆನ್ನಾಗಿರಲಿಲ್ಲ ಆಮೇಲೆ ನನ್ನ ಮಗಳಿಗೆ ಆ ಥರ ಅಲ್ಲ ಮಾಡ್ಬಾರ್ದು ನೋಡು ನಾನೀಗ ಹೇಳ್ಕೊಡ್ತೀನಿ ಅಂಥೇಳಿ ಪೆಪ್ಪರ್ ಪುಡಿ ಉಪ್ಪು ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಆಮ್ಲೆಟಿಗೆ ಮಿಕ್ಸ್ ಮಾಡಿಕೊಂಡು ಈ ಥರ ಹೆಂಚು ಮೇಲೆ ಹಾಕಿ ಎಣ್ಣೆ ಸ್ವಲ್ಪ ಹಾಕಿ ಈ ಥರ ಹಾಕಬೇಕು ಅಂಥೇಳಿ ನನ್ನ ಮಗ್ಳಿಗೆ ಹೇಳಿಕೊಟ್ಟೆ ಮತ್ತೆ ನಾನು ಕೇಸರಿ ಬಾತು ಯಾವ ಥರ ಮಾಡಬೇಕು ಅಂಥೇಳಿ ನಮ್ಮ ಚಿಕ್ಕಮ್ಮನ ಕೇಳಿದೆ ಚಿಕ್ಕಮ್ಮ ನನಗೆ ಕೇಸರಿ ಬಾತು ಮೊನ್ನೆ ಮಾಡಿದ್ದೆ ಚೆನ್ನಾಗಿ ಬರಲಿಲ್ಲ ನೀವು ಹೇಳಿಕೊಡ್ರಿ ನಾನು ಮಾಡ್ತೀನಿ ಅಂತ ನಮ್ಮ ಚಿಕ್ಕಮ್ಮನ ಕೇಳಿದ್ದಕ್ಕೆ ನಮ್ಮ ಚಿಕ್ಕಮ್ಮ ನೋಡಮ್ಮ ಕೇಸರಿ ಬಾತು ರವೆನಾ ತುಂಬ ಕೆಂಪಗೆ ಹುರ್ಕೋಬೇಕು ಲೈಟಾಗೆ ಸ್ಲಿಮ್ಮಾಗಿ ಸ್ಟವ್ ಇಟ್ಕೊಂಡು ಲೈಟಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪದಲ್ಲೇ ಹುರ್ಕೋಳ್ಬೇಕು ಆಮೇಲೆ ಅದನ್ನು ಹಾರೋಕೆ ಸ್ವಲ್ಪ ಹಿಟ್ಟು ಇದು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲೇ ಹಾಕಿ ಎತ್ತಿಟ್ಕೊಂಡು ಆಮೇಲೆ ಈ ಬನಾನಾ ಅನಾನಸ್ಸು ಇವೆಲ್ಲ ಹಾಕಿ ಬಾಣ್ಲಿಗೆ ಹಾಕಿ ಚೆಂದಾಗಿ ಕುದಿಸಿ ಅದಕ್ಕೆ ತಕ್ಕಾಗ ನೀರು ಅಳತೆ ಇಟ್ಟು ರವೇನ ಹಾಕಿ ಸ್ವಲ್ಪ ಕೇಸರಿಯೂ ಹಾಕ್ಕೊಳ್ಬೋದು ಇಲ್ಲ ಅರಶಿನನೂ ಸ್ವಲ್ಪ ಹಾಕ್ಕೊಳ್ಬೋದು ಅಂಥೇಳಿ ನಮ್ಮ ಚಿಕ್ಕಮ್ಮ ಹೇಳ್ದೆ ಆಮೇಲೆ ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿದ್ದ ಥರನೇ ನಾನು ಕೇಸರಿ ಬಾತ್ ಮಾಡಿದೆ ತುಂಬ ಚೆನ್ನಾಗಿ ಕಲ್ಲರು ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ನೂ ತುಂಬ ಚೆನ್ನಾಗಿ ಬಂದಿತ್ತು ಅವಾಗ ನನಗೆ ಖುಷಿಯಾಗೋಯಿತುಯ್ತು ಮತ್ತೆ ಈ ಫಂಕ್ಷನ್ಗೆ ತುಂಬ ಜನಕ್ಕೆ ಅಡುಗೆ ಮಾಡ್ಬೇಕೆಂದಾಗ ನನ್ಗೆ ಬರ್ತಾಯಿರ್ಲಿಲ್ಲ ಆದ್ರೂನು ನಾನು ದೊಡ್ಡವ್ರ ಹತ್ತಿರ ತಿಳ್ಕೊಂಡು ಸ್ವಲ್ಪ ಸ್ವಲ್ಪ ಮಾಡೋದನ್ನು ಕಲಿತೆ ತುಂಬ ಜನ ತುಂಬ ಜನ ಚೆನ್ನಾಗೈತೆ ಅಂದರು ಇನ್ನು ಕೆಲವ್ರು ಚೆನ್ನಾಗಿಲ್ಲ ಅಂದರು ಆದ್ರೂ ನಾನು ಇಲ್ಲ ಕಲೀಲೇಬೇಕು ಒಂದು ಇನ್ನೂರು ಜನ ಇನ್ನೂರು ಜನ ಮುನ್ನೂರು ಜನ ಮುನ್ನೂರು ಜನಕ್ಕೆ ಊಟ ಆಗೋಷ್ಟು ನಾನು ಅಡುಗೆ ಮಾಡಲೇಬೇಕು ಕಲೀಲೇಬೇಕು ಅಂಥೇಳಿ ಅಷ್ಟು ಜನಕ್ಕೆ ಮಾಡೋದು ಕಲಿತಾನೇ ಇದ್ದೀನಿ ಕಲ್ತಿದ್ದೀನಿ ಇವಾಗ ಹೆಲ್ಪರ್ಗೆ ಯಾರಾದರೂ ಅಕ್ಕ ತಂಗಿ ಚಿಕ್ಕಮ್ಮ ಚಿಕ್ಕಪ್ಪ ಇಂಥವ್ರು ಎಲ್ರೂನು ಹೆಲ್ಪ್ ಮಾಡಿದ್ರೆ ಎಲ್ಲ ಹಚ್ಕೊಂಡು ನಾನೇ ಪ್ರಿಪೇರ್ ಮಾಡ್ಬೋದು ಬಿರಿಯಾನಿ ಮಾಡ್ಬೋದು ಕೇಸರಿ ಬಾತ್ ಮಾಡ್ಬೋದು ಪಾಯಸ ಮಾಡ್ಬೋದು ಇವೆಲ್ಲನೂ ಫಂಕ್ಷನ್ಗಳಿಗೆ ನಾವೇ ಮನೆಯಲ್ಲಿ ಮಾಡ್ಕೊಳ್ಬೋದು ಅಂಥೇಳಿ ಇವಾಗ ಸ್ವಲ್ಪ ಪರ್ವಾಗಿಲ್ಲ ಕಲ್ತಿದ್ದೀನಿ ಇನ್ನೂ ಮುಂದಕ್ಕಿನ್ನೂ ಕಲಿಯೋದಿದೆ ನನಗೆ ಆದ್ರೂ ಒಂದೊಂದೇ ಕಲ್ತ್ಕೊಂಡು ಹೋಗ್ತಾಯಿರ್ತೀನಿ ಅಂತ ಯಾವ ಥರ ಇದಕ್ಕೇನು ಹಾಕ್ಬೇಕು ಅದಕ್ಕೇನು ಎಲ್ಲ ಪ್ರತಿಯೊಂದನ್ನೂ ತಿಳ್ಕೊಂಡಿದ್ದೀನಿ ಈಗ ಮಾಡ್ತೀನಿ ಅನ್ನೋ ಭರವಸೆ ನನಗೈತೆ ಮಾಡ್ತೀನಿ ಅಡುಗೆ ಮಾತ್ರ ಬಿರಿಯಾನಿ ಮಾಡ್ತೀನಿ ಕೇಸರಿ ಬಾತ್ ಮಾಡ್ತೀನಿ ಪಾಯಸ ಮಾಡ್ತೀನಿ ನನ್ನ ಮಗಳಿಗೂ ಸಹ ನಾನು ಹೇಳ್ಕೊಡ್ತೀನಿ ನನ್ನ ಮಗಳೂನು ಅಷ್ಟೇ ತುಂಬ ಆಸಕ್ತಿ ಇದೆ ಅವಳಿಗೆ ಅಮ್ಮ ನಾನು ಅಡುಗೆ ಮಾಡ್ತೀನಿ ಅಂತಾಳೆ ಅವಳಿಗೂ ಹೇಳಿಕೊಡ್ತೀನಿ ನಾನು ಅಡುಗೆ ಮಾಡೋದು ಇದು ಈ ಥರ ಇಷ್ಟು ಹಾಕ್ಬೇಕಮ್ಮ ಅದು ಹಾಕಬೇಕು ಇದು ಹಾಕಬೇಕು ಅಂತೆಲ್ಲ ಪ್ರತಿಯೊಂದನ್ನೂ ನನ್ನ ಮಗಳಿಗೆ ಹೇಳ್ಕೊಡ್ತಾಯಿದ್ದೀನಿ ಅವ್ಳು ಕಲೀತಾಯಿದ್ದಾಳೆ